ಹಲೋ ನಮಸ್ತೆ ಹೇಳಿ ಹೌದು

ಹಾಂ ಸರಿ ಸರಿ ಹೇಳಿ

ನೀವು ನಾವು ಹೇಳಿದ ಪ್ರಕಾರ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲ ಕರೆಕ್ಟಾಗಿ ತಗೊಂಡಿದ್ದೀರಾ ನೀವು ಆಹಾರ್ದಲ್ಲಿ ಏನಾದರು ವ್ಯತ್ಯಾಸ ಮಾಡಿದ್ದೀರ ಅಂದರೆ ಕರ್ದಿದ್ದು ತಿಂಡಿ ಆಗಲಿ ಹಸಿಮೆಣಸು ಖಾರ ಏನಾದರು ಈ ಥರದ್ ಏನಾರು ಉಪ್ಯೋಗ್ಸಿದ್ದೀರ ಆಹಾರ್ದಲ್ಲಿ ಏನಾರು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಹೌದೂ ನೀವು ನೀವು ಒಂದ್ಸರ್ತಿ ಬನ್ನಿ ಒಂದು ಕೆಲಸ ಮಾಡ್ತೀರಾ ನಾನು ನಿಮಗೆ ಅರ್ಧರ್ಧ ಟ್ಯಾಬ್ಲೆಟ್ಸ್ ತಕೊಳೊಕ್ಕೆ ಹೇಳಿದ್ದೆ ಅದನ್ನ ನೀಟಾಗಿ ಕರೆಕ್ಟಾಗಿ ತಗೊಂಡಿದ್ದೀರಾ

ಸರಿ ಒಂದ್ಸರ್ತಿ ಬರ್ತಿರಾ ಹಾಂ ಹಾಂ ಒಂದು ಕೆಲಸ ಮಾಡಿ ಅದನ್ನ ಒಂಚೂರು ಟ್ರೈ ಮಾಡಿ ನೋಡಿ ದಿನ ಒನ್ನೊಂದೂ ಟ್ಯಾಬ್ಲೇಟ್ಸ್ ಅಂದರೆ ನಾನ್ ಅರ್ಧರ್ಧ ಕೊಟ್ಟಿದ್ದನ್ನು ಒನ್ನೊಂದು ತಕೊಳ್ಳಿ ಆಯಿತಾ ನೋಡೋಣ ಏನಾಗತ್ತೆ ಅಂತಾ ಮತ್ತು ಕರ್ದ ತಿಂಡಿ ಎಲ್ಲ ತಿನ್ನಾಕೆ ಹೋಗ್ಬೇಡಿ ಹಾಂ

ಹಾಂ ಸರಿ ಸರಿ ಈಗ ನೋಡಿ ಎರಡು ದಿನ ನೀವು ಇದನ್ನೇ ನೀವು ಈ ಟ್ಯಾಬ್ಲೆಟ್ಸ್ ಅಲ್ಲಾ ಈಗ ಹೇಳಿದ್ನಲ್ಲಾ ಅರ್ಧರ್ಧಕ್ಕಿಂತ ಒನ್ನೊಂದು ತಕೊಂಡು ನೋಡಿ ಮತ್ತು ಎಣ್ಣೆದೆಲ್ಲ ತಿನ್ಬೇಡಿ ಖಾರ ತಿನ್ಬೇಡಿ ಹ್ಞೂ ನಾವು ಹೇಳಿರ ಅವತ್ತು ಹೇಳಿರೊ ಎಲ್ಲಾ ರೂಲ್ಸು ಫಾಲೋ ಮಾಡಿ ಆಯಿತಾ ಒನ್ಸರ್ತಿ ಆದ್ಮೇಲೂ ನಿಮ್ಗೆ ಇದ್ದರೆ ನೋವು ಆಗತ್ತೆ ಅಂದರೆ ಒಂದ್ಸರ್ತಿ ಬನ್ನಿ ಮತ್ತೆ ನಾನು ಪುನಃ ಚೆಕ್ ಮಾಡಿ ಹೇಳ್ತೀನಿ ಓಕೆನಾ ಸರಿ ಸರಿ ಸರಿ ಸರಿ ಸರಿ ಮತ್ತೆ ಹ್ಞೂ ಬನ್ನಿ ಒಂದ್ಸರ್ತಿ ಓಕೆ ಹ್ಞೂ ಬೇಡ ಬೇಡ ಬೇಡ ಬೇಡ ನೋಡಣ ಈಗ ನೀವು ಆಹಾರದಲ್ಲೂ ವ್ಯತ್ಯಾಸ ಮಾಡ್ಕೊಂಡಿದ್ದೀರ ಅದರಿಂದನೂ ಆಗಿರ್ಬೋದು ಹಾಂ ಹಾಂ ಹಾಂ ಒಂದೂ ನೀವು ತಗೊಂಡಿರೊ ಪ್ರಮಾಣ ಕಡ್ಮೆಯಾಗಿರ್ಬೋದು ಔಷಧಿದೂ ಅಥ್ವಾ ನೀವು ಫುಡ್ಡಲ್ಲಿ ವೇರಿಯೇಷನ್ ಆಗಿದೆ ಅಂತ ಹೇಳ್ತಿರಲ್ಲ ನೋಡೋಣ ಇನ್ನೊಮ್ಮೆ ಬನ್ನಿ ನಮ್ಮ ಕ್ಲಿನಿಕಿಗೆ ನೋಡಿ ಈಗ ನಾನು ಹೇಳಿದ ಪ್ರಮಾಣದಲ್ಲಿ ಒನ್ನೊಂದು ಟ್ಯಾಬ್ಲೆಟ್ಸನ್ನ ತಕೊಂಡು ನೋಡಿ ಮೇಡಮ್ ಒಂದು ಎರಡು ದಿನ ನೋಡೀ ಓಕೆ ಆಗಿಲ್ಲ ನಿಮಗೆ ಇನ್ನು ಇದೆ ಅಂದರೆ ನೀವು ಒಂದ್ಸರ್ತಿ ನಮ್ಮ ಕ್ಲಿನಿಕಿಗೆ ಬನ್ನಿ ಓಕೆ ಸರಿ ಸರಿ ಸರಿ ಎರಡು ಮೂರು ದಿನ ನೋಡಿ ಎರಡು ಮೂರು ದಿನ ನೋಡಿ ನಿಮ್ಗೆ ಇನ್ನು ನೋವಿದ್ದರೆ ನೀವು ಬನ್ನಿ ಆಯಿತಾ ಚೆಕ್ ಅಪ್ ಮಾಡ್ತೀನಿ ಓಕೆ ಓಕೆ ಓಕೆ ಓಕೆ ಹ್ಞೂ ಸರಿ ಸರಿ ಸರಿ ಹಾಂ